ನಮಗೆ ಒಬ್ಬ ಹುಡ್ಗ ಬಂದಿತ್ತು ನೋಡ್ಕೊಂಡು ಹೋಗೋಕ್ಕೆ ಆ ಹುಡುಗನಿಗೆ ನಾವು ಇಷ್ಟ ಆಗಿದ್ವಿ ಅಂತಂದು ಹೇಳ್ಬಿಟ್ಟು ಫೋಟೋ ಬೇರೆ ಕಳಿಸಿದ್ವಿ ಅವರು ಕಡೆ ಬ್ರೋಕರ್ ಕೈಯ್ಯಲ್ಲಿ ಫೋಟೋ ಕಳಿಸಿದ್ವಿ ಅವರೆಲ್ಲ ನೋಡಿ ಇಷ್ಟ ಆದ್ರು ಹುಡುಗಿ ಅಂತಂದು ಹೇಳಿ ಕಳಿಸಿದ್ರು ಹೇಳಿ ಕಳಿಸಿದ್ಮೇಲೆ ನಮ್ಮ ಮನೆಯವರು ಅಲ್ಲಿಗೆ ಹೋಗೋದು ಅವರ ಮನೆಯವರು ನಮ್ಮನೆಗೆ ಬರೋದು ಹಾಗಾಗಿ ಒಂದು ಎರಡು ಸಲ ಮೂರು ಸಲ ಹೋಗಿ ಬಂದು ಹೋಗಿ ಬಂದು ಮಾಡಿ ಮಾತುಕತೆ ಎಲ್ಲ ಶ್ಟಾರ್ಟ್ ಮಾಡ್ಕೊಂಡಾಗ ಅವರು ಎಂಗೇಜ್ಮೆಂಟ್ಗೆ ಅಂತಂದು ಹೇಳಿ ನಿಶ್ಚಿತಾರ್ಥ ಮಾಡ್ಲಿಕ್ಕೆ ಅಂಥೇಳಿ ಮನೆಗೆ ಬಂದರು ಮನೆಗೆ ಬಂದಮೇಲೆ ಅವರು ವರದಕ್ಷಿಣೆ ಎಲ್ಲ ಕೇಳಿದ್ರು ವರದಕ್ಷಿಣೆ ಕೇಳಿದ್ಮೇಲೆ ನಮ್ಮನೆಯವ್ರಿಗೆ ವರದಕ್ಷಿಣೆ ಕೊಡೋಕ್ಕೆ ಆಗಲ್ಲ ಅಂತಂದು ಹೇಳಿ ಅದನ್ನು ಮತ್ತೆ ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿ ಮತ್ತೆ ಬ್ರೋಕರ್ಗೆಲ್ಲ ಹೇಳಿ ಮತ್ತೆ ಬೇರೆಯವರೆಲ್ಲ ಬಂದು ನೋಡ್ಕೊಂಡು ಹೋಗಿ ಅವರು ಸಹ ವರದಕ್ಷಿಣೆ ಏನು ಕೇಳ್ಲಿಲ್ಲ ಅದು ವರದಕ್ಷಿಣೆ ಅಂತಂದ್ರೆ ಬಂಗಾರ ಕೊಡಿ ಖರ್ಚು ಇಟ್ಟು ಮದುವೆ ಮಾಡಿ ಕೊಡ್ರಿ ಆ ಥರ ಎಲ್ಲ ಕೇಳ್ತಾಯಿದ್ರು ಅವರು ಹೇಳಿದ್ಮೇಲೆ ಏನು ಮಾಡೋದು ಅಂತ ಅಂದೇಳಿ ಮನೆಯವರೆಲ್ಲ ಕೂತು ಯೋಚನೆ ಮಾಡಿ ಆ ಮನೆಯವ್ರನ್ನು ಕರೆದುಬಿಟ್ಟು ಕೂತ್ಕೊಂಡು ಒಂದತ್ರ ಕೂರ್ಸಿಬಿಟ್ಟು ಎಲ್ಲ ಯೋಚನೆ ಮಾಡಿ ಮಾತಾಡಿದಾಗ ಸರಿ ಆಯಿತು ನಮಗೆ ವರದಕ್ಷಿಣೆ ಏನು ಬೇಡ ಹುಡುಗಿಗೆ ಒಂದು ಸ್ವಲ್ಪ ಒಡವೆ ಹಾಕಿ ಚೌಟ್ರಿಯಲ್ಲಿ ಮದುವೆ ಮಾಡ್ಕೊಡ್ರಿ ಅಂತಂದು ಹೇಳಿದಾಗ ಆಯಿತು ಅಂತಂದೇಳಿ ಒಪ್ಕೊಂಡು ಬಂದು ಎಲ್ಲ ಎಂಗೇಜ್ಮೆಂಟ್ ಮಾಡ್ಕೊಂಡು ಹೋದರು ಎಂಗೇಜ್ಮೆಂಟ್ ಮಾಡ್ಕೊಂಡು ಹೋಗಿ ಒಂದು ತಿಂಗಳು ಎರಡು ತಿಂಗಳಿಗೆ ಹಾಗೆ ಮುಂದೂಡಿದ್ರು ಮುಂದೂಡಿದಮೇಲೆ ಇನ್ನೇನು ಅಂತಂದ್ಹೇಳಿ ಎಲ್ಲ ಮದುವೆ ಮಾಡಿದ್ರು ಹಳ್ಳಿಗುಳಾಗೆ ಏನಪ್ಪಾ ಅಂತ ಅಂದರೆ ಮದುವೆ ಮಾಡ್ಬೇಕು ಅಂತಂದಂದ್ರೆ ಒಬ್ಬ ಹುಡುಗ ಬಂದು ಹೋದ ಅಂತ ಅಂದರೆ ಬಿಡು ಅವನಿಗೆ ಒಬ್ಬ ಬಂದು ನೋಡ್ಕೊಂಡು ಹೋದ ಇನ್ನೊಬ್ಬ ಬಂದು ನೋಡ್ಕೊಂಡು ಹೋದ ಅಂತಂದು ಹೇಳಿ ಎಲ್ಲ ಅಂತಾನೇ ಇರ್ತಾರೆ ಹಾಗಾಗಿ ಯಾರೋ ಒಬ್ರು ಸಿಕ್ರೆ ಸಾಕು ಮದುವೆ ಆದರೆ ಆದರೆ ಸಾಕು ಅನ್ನೋ ಥರ ಇರ್ತೈತೆ ನಮಗೆ ಆ ಟೈಮಲ್ಲಿ ಬ್ರೋಕರ್ ಸಿಕ್ಕಾಗ ಇವೆಲ್ಲ ಕೆಲಸ ಮುಗಿಸ್ಕೊಂಬಿಟ್ಟು ಮದುವೆ ಇನ್ನೇನು ಮದುವೆ ಆಯಿತು ಮದುವೆ ಆದ್ಮೇಲೇನೂ ಸ್ವಲ್ಪ ಹಾಗೆ ಪ್ರಾಬ್ಲಮ್ ಆಗ್ತಾನೆ ಇರ್ತಾವೆ ಅವನ್ನೆಲ್ಲನೂ ನಾವೇನೆ ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋದರೆ ಚೆನ್ನಾಗೆ ಅಂತ ನಾನು ಅನ್ಕೊತೀನಿ ರೀ